ನಾನು ಒಂದು ಸೆಕೆಂಡ್ ಪ್ರೊಡಕ್ಟನ್ನು ಫೋನಾಗಿ ಆಯ್ಕೆ ಮಾಡಿಕೊಂಡಿದ್ದೆ ಆ ಫೋನನ್ನು ಖರೀದಿ ಮಾಡಿದಾಗ ನಾನು ಇಮ್ಯಾಜಿನನ್ನು ಭಾಳ ಭಾಳ ಇಟ್ಟುಕೊಂಡಿದ್ದೆ ಆ ಫೋನು ನನಗೆ ತುಂಬ ಉಪಯುಕ್ತವಾಗಿರುತ್ತದೆ ಭಾಳ ದಿನ ಬಾಳಿಕೆ ಬರುತ್ತದೆ ಮತ್ತು ಅದರಲ್ಲಿರುವ ರ್ಯಾಮು ಮತ್ತು ಅದರಲ್ಲಿರುವ ಪ್ರತಿಯೊಂದು ವಸ್ತು ಅಥ್ವ ಪ್ರತಿಯೊಂದು ಪ್ರತಿಯೊಂದು ಸಹ ನಂಗೆ ಉಪಯುಕ್ತವಾಗುತ್ತದೆ ವೆ ಅದು ಉಪಯುಕ್ತದೆ ಅಂತ ತಿಳಿದಿದ್ದೆ ಆದರೆ ಅದು ಕೆಲವು ದಿನಗಳ ಮಟ್ಟಿಗೆ ಮಾತ್ರ ನನ್ನ ಕೈಯಲ್ಲಿ ಉಪಯುಕ್ತವಾಯಿತು ಡಿಸ್ಪ್ಲೇ ಹೋಗುವ ಮೂಲಕ ಮತ್ತು ಅದು ಚಾರ್ಜ್ ಕೂಡ ಸರಿಯಾಗಿ ಆಗಲಿಲ್ಲ ಚಾರ್ಜ್ ಕೂಡ ಕಡಿಮೆ ಮಟ್ಟದಲ್ಲಿ ಅದು ಚಾರ್ಜರ್ ಪಿನ್ ಸಹ ಬಾದಾಯ್ತು ಹೀಗೆ ಅದಕ್ಕೆ ವಾಕ್ಮನ್ ಬ್ಲೂಟುತ್ ಬ್ಲೂಟುತ್ ವಾಕ್ಮನ್ ಕನೆಕ್ಟ್ ಮಾಡಿದಾಗ ಸೌಂಡ್ ಸಹ ಸರಿಯಾಗಿ ಕೇದ್ರ್ಕಿಲ್ಲ ಸೌಂಡ್ ಪ್ರಾಬ್ಲಮ್ ಸಹ ಇತ್ತು ಮತ್ತು ಆ ರ್ಯಾಮ್ನ ಒಂದು ಹೋದರೆ ರ್ಯಾಮು ಸಹ ತುಂಬ ಬೇಗ ಅಂದ್ರೆ ಒಂದು ಒಂದು ಒಂದೊಂದು ಯಾವುದೋ ಒಂದು ವಿಡಿಯೋವನ್ನು ನಾವು ತೆಗೆದುಕೊಂಡರೆ ಅದು ಅದರಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಆ ವಿಡಿಯೋ ಸಿಕ್ಕ ಕೆಲ ಸಮಯ ಮಾದ್ರ ಮಾತ್ರ ವಿಡಿಯೋ ಆಗ್ತಿತ್ತು ಇನ್ನು ಕೆಲವು ಸಮಯ ಕಟ್ ಆಗ್ತಾಯಿತ್ತು ಯಾಕೆಂದರೆ ಅದು ಸ್ಟೋರೇಜ್ ಫುಲ್ ಆಗೋದು ಜಲ್ದಿ ಬೇಗ ಹಿಗಾಗಿಬಿಟ್ಟು ಆ ಫೋನ್ನಿಂದ ನನಗೆ ಬಹಳ ಇರ್ಟೇಷನ್ ಬಹಳ ನಮಗೆ ಬಹಳ ಹೆರಿಡಿಟಿ ಆಗುತ್ತ ಬರುತ್ತಾ ಇತ್ತು ಹೀಗಾಗಿ ನಾನು ಅದನ್ನು ಸ್ವಲ್ಪ ದಿನ ಮಟ್ಟಿಗೆ ಯೂಸ್ ಮಾಡಿದೆ